ಹಲೋ ಮೇಡಮ್ ನಮಸ್ತೆ ರೀ ನಾವು ವಿಜಯ್ ಕುಮಾರ್ ಅಂತೇಳಿ ಇಲ್ಲಿ ನಾಗನಾಟ್ಕಿ ಗ್ರಾಮದಿಂದ ರೈತ ರೀ ಮೇಡಮ್ ಅದೇ ನಾವು ಇದು ಮಣ್ಣಿಂದು ಕ್ವಾಲಿಟಿ ಹೆಂಗೆ ಇದ್ರೇ ನಮ್ಮ ಬೀಜ ಎಲ್ಲ ಸರಿಯಾಗಿ ಇರ್ತಾವೆ ಕರೆಕ್ಟಾಗಿ ಬರ್ತಾವೆ ಅಂತೇಳಿ ಕೇಳ್ಬೇಕಾಗಿತ್ತು ಅದಕ್ಕೆ ಕಾಲ್ ಮಾಡಿದ್ದೀವಿ ರೀ ಹಾಂ ರೀ ಮೇಡಮ್ ನಮ್ಮ ಕಡೆ ಕರಿ ಮಣ್ಣು ಅದಾ ರೀ ಒಂದು ಸ್ವಲ್ಪ ಒಂದು ಸ್ವಲ್ಪ ಎರೆ ಎರೆದು ಹೊಲಗಳಿದಾವೆ

ನಮಗೆ ಇವಾಗ ಇದು ಹತ್ತಿ ಆಮೇಲೆ ಹತ್ತಿ ಬೇಕಾಗಿತ್ತು ಹಾಂ ರೀ ಮೇಡಮ್ ಅದೇ ಆ ಇದು ಫಲವತ್ತತೆನ ಹೆಂಗೆ ಮೇಂಟೇನ್ ಮಾಡ್ಕೋಬೇಕು ರೀ ಮೇಡಮ್ ಅದು ಒಂದು ಸ್ವಲ್ಪ ಮಾಹಿತಿ ಬೇಕಾಗಿತ್ತು ಹೌದು ರೀ ಮೇಡಮ್ ಹಾಂ ರೀ ಮೇಡಮ್ ಹಾಂ ರೀ ಮೇಡಮ್ ಹಾಂ ಹಾಂ ರೀ ಮೇಡಮ್ ಇವಾಗ ಮಳೆ ಬರತ್ತಲ್ಲ ಮೇಡಮ್ ಮಳೆ ಬಂದ ಅವಾಗ್ ನಾವು ಮಣ್ಣನ್ನು ಕವರ್ ಮಾಡಿ ಮಾಯ್ಶ್ಚರ್ ಕಾಪಾಡ್ತೀವಿ ರೀ ಮಳೆ ಬಂದ್ರು ಜಾಸ್ತಿ ಮಾಯ್ಶ್ಚರ್ ಆಗತ್ತೆ ಅಲ್ಲಿ ಮೇಡಮ್ ಅವಾಗ ಏನು ಮಾಡೋದ್ ಹಾಂ ಹಾಂ ರೀ ಮೇಡಮ್ ಹೌದು ರೀ ಮೇಡಮ್ ಹಾಂ ರೀ ಮೇಡಮ್ ಅಷ್ಟು ಮಾಡ್ಕೊಂಡು ಆದ್ಮೇಲೆ ಸ್ವಲ್ಪ್ ಮಣ್ಣು ಹಾಂ ಮೇಡಮ್ ಹಾಂ ರೀ ಮೇಡಮ್ ಹಾಂ ರೀ ಮಾಡ್ತೀನಿ ಮೇಡಮ್ ಅದು ಬೀಜ ಹಾಕಿದ ಮೇಲೆ ನಾವು ಗೊಬ್ಬರ ರಾಸಾಯನಿಕ ಇವೆಲ್ಲ ಹೊಡಿತೀವಲ್ರಿ ಅದು ಹೊಡೆದ ಮೇಲೆ ಮಣ್ಣಿಂದು ಕ್ವಾಲಿಟಿ ಎಲ್ಲ ಹೆಂಗೆ ಇದು ಕಾಪಾಡ್ಕೋಬೇಕು ಹೌದು ರೀ ಮೇಡಮ್

ಹೌದು ರೀ ಮೇಡಮ್ ಸರಿ ಮೇಡಮ್

ಹಾಂ ರೀ ಮೇಡಮ್ ಸರಿ ಮೇಡಮ್ ಧನ್ಯವಾದಗಳು ಮೇಡಮ್